ನಮ್ಮ ರಾಜ್ಯದ ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡ ಭಾಷೆಯ ಪಾತ್ರವೇನೆಂದರೆ ಈಗ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಂದರೆ ಈಗ ನಮ್ಮ ಭಾಷೆಯಲ್ಲಿ ಕನ್ನಡ ಇಂಗ್ಲಿಷ್ ಹಿಂದಿ ಮತ್ತು ಸಬ್ ಪಠ್ಯಗಳು ಅಂದರೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಹಾಗೆಲ್ಲ ಇದೆ ಆದರೆ ನಮ್ಮದರಲ್ಲಿ ನಾವು ಅಂದರೆ ಕರ್ನಾಟಕದಲ್ಲಿ ಕನ್ನಡ ಎಂಬುದು ಈಗ ಕರ್ನಾಟಕದವರು ಕನ್ನಡ ಮಾತಾಡೋದು ಹಾಗಾಗಿ ಕರ್ನಾಟಕದಲ್ಲಿ ಯಾವುದೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಪ್ರಥಮ ಭಾಷೆಯಾಗಿ ಕನ್ನಡವನ್ನು ಮಾಡಬೇಕು ಅಂದರೆ ಈಗ ಸ್ಟೇಟ್ ಲೆವೆಲ್ ಎಲ್ಲಾ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರಥಮ ಲಾಂಗ್ವೇಜ್ ಪ್ರಥಮ ಭಾಷೆ ಕನ್ನಡವೇ ಇದೆ ಹಾಗಾಗಿ ಅದನ್ನೇ ನಾವು ಮಾಡಬೇಕು ಕನ್ನಡವನ್ನೆ ಈಗ ಪ್ರತಿಒಂದು ಮಕ್ಕಳು ಕೂಡ ಕನ್ನಡವನ್ನು ಮರೀತಾಯಿದ್ದಾರೆ ಕನ್ನಡವನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ಕನ್ನಡ ಭಾಷೆಗೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು ಆದರೆ ಈಗ ಕೊಡ್ತಾನು ಇದ್ದಾರೆ ಕನ್ನಡದ ಕುವೆಂಪು ಮತ್ತು ದ ರಾ ಬೇಂದ್ರೆ ಅವರ ಹಾಡುಗಳನ್ನು ಹೆಚ್ಚು ಹೆಚ್ಚು ಬಳಸ್ತಾ ಇದ್ದಾರೆ ಒಂದನೆ ತರಗತಿಯಿಂದ ಹತ್ತನೆ ತರಗತಿಯವರೆಗು ಕನ್ನಡ ಭಾಷೆಗೆ ನಾವು ಹೆಚ್ಚು ಮಹತ್ವ ಕೊಡ್ತಾ ಇದ್ದಾರೆ ಹಾಗು ಕನ್ನಡದ ಪಠ್ಯಪುಸ್ತಕಗಳಲ್ಲಿ ಈಗಲು ನಾವು ಕುವೆಂಪುರವರದ್ದು ಮತ್ತು ಪೂರ್ಣಚಂದ್ರ ತೇಜಸ್ವಿಯವರದ್ದು ಕಥೆ ಕವಿತೆ ಕಾದಂಬರಿಗಳನ್ನು ನೋಡ್ತಾಯಿದ್ದೇವೆ ಹಾಗೆ ಅದನ್ನು ಇನ್ನೂ ಮುಂದುವರಿಸಲಿ ಈಗಂತು ಮುಂದುವರಿಸ್ತಾ ಇದ್ದಾರೆ ಅದನ್ನು ಇನ್ನೂ ಮುಂದು ಮುಂದೆಗೂ ನಮ್ಮ ಪೀಳಿಗೆಯಲ್ಲು ಮುಂದುವರಿಸ್ತಾ ಹೋಗಲಿ ಕನ್ನಡದ ಕಂಪನ್ನು ಇನ್ನಷ್ಟು ಸಾರಲಿ ಅಂತ ನಾನು ಹೇಳ್ತೆನೆ